ನನ್ನ ಮೊಬೈಲ್ ಬಂದು ರಿಯಲ್ಮಿ ಟೆನ್ ಪ್ರೊ ಪ್ಲಸ್ ಇದು ಈ ಮೊಬೈಲ್ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಾನು ಖರೀದಿ ಮಾಡಿದ್ದು ಇದು ತುಂಬಾ ಚೆನ್ನಾಗಿದೆ ಮತ್ತು ಇದು ಫ್ಲಿಪ್ಕಾರ್ಟ್ನಲ್ಲಿ ದೊರೆಯುತ್ತದೆ ಅಲ್ಲಿ ನೀವು ಈಸಿ ಆಗಿ ಅದನ್ನು ತೆಗೆದುಕೊಳ್ಳಬೌದು ಈಗಿನ ದಿನಗಳಲ್ಲಿ ಇದು ಈ ಮೊಬೈಲ್ ಬಂದು ಮೂವತ್ತು ಸಾವಿರ ರೂಪಾಯಿಗೆ ಹೆಚ್ಚಳಗೊಂಡಿದೆ ಯಾಕೆಂದರೆ ಅದರ ಬಳಕೆ ಮತ್ತು ಅದರ ಕ್ವ್ಯಾಲಿಟಿ ಬಂದು ಅದು ಈಗ ರೇಟ್ ಹೆಚ್ಗೆ ಆಗಿದೆ ಈ ಮೊಬೈಲ್ನಲ್ಲಿ ಮೂರು ಕ್ಯಾಮ್ರಾಗಳಿವೆ ಒಂದು ನೂರ ಎಂಟು ಮೆಗಾಪಿಕ್ಸಲ್ ಮತ್ತು ಎಂಟು ಮೆಗಾಪಿಕ್ಸಲ್ ಮತ್ತು ಎರಡು ಮೆಗಾಪಿಕ್ಸಲ್ ಮತ್ತು ಮುಂದಿನ ಕ್ಯಾಮರ ಬಂದು ಹದಿನಾರು ಪಿಕ್ಸಲ್ ಇದೆ ಹಾಗೆ ಇದರ ರ್ಯಾಮ್ ಆರು ಜಿ ಬಿ ಮತ್ತು ಇದನ್ನು ನೀವು ಬೇಕಾದರೆ ನಾಲ್ಕು ಜಿ ಬಿ ಜಾಸ್ತಿ ಮಾಡಿಕೊಳ್ಳಬೌದು ಹಾಗೆ ಇದರ ರೋಮ್ ಬಂದು ನೂರ ಇಪ್ಪತ್ತೆಂಟು ಜಿ ಬಿ ಇದೆ ತುಂಬಾ ದೊಡ್ಡ ಸ್ಟೋರೇಜ್ ಆಗಿದೆ ಟೆನ್ ಪ್ರೊ ಪ್ಲಸ್ ಮೊಬೈಲ್ನ ಬ್ಯಾಟ್ರಿ ಬಂದು ಐದು ಸಾವಿರ ಎ ಎಮ್ ಎಚ್ ಆಗಿದೆ ಹೇಗೆಂದರೆ ಇದನ್ನು ಬೆಳಗ್ಗೆ ಚಾರ್ಜ್ ಮಾಡಿದರೆ ಪ್ರತಿ ದಿನ ಪೂರ್ತಿ ಯೂಸ್ ಬಳಕೆ ಮಾಡಬೌದು ಹಾಗೆ ಹಾಗೆ ಇದು ಆ್ಯಂಡ್ರಾಯ್ಡ್ ವರ್ಷನ್ ಹದಿಮೂರು ಮೊಬೈಲ್ ಆಗಿದೆ ಈ ಮೊಬೈಲ್ನ ಮೇಲೆ ಪದರವು ಹದಿನೇಳು ಇಂಚು ದೊರೆಯುತ್ತದೆ ಬಳಕೆ ನಂತರ ನನಗೆ ಅನಿಸಿದ್ದೇನಂದ್ರೆ ತುಂಬಾ ಖುಷಿ ಆಯಿತು ಯಾಕೆಂದರೆ ಇದು ತುಂಬಾ ಚೆನ್ನಾಗಿದೆ ಮತ್ತು ಇದು ಎಂದೂ ಲ್ಯಾಗ್ ಹೊಡ್ದಿಲ್ಲಾ ಅಂದರೆ ಎಲ್ಲೂ ನಿಂತಿಲ್ಲ ಮೊಬೈಲು ಇದು ಬೇಕಾದರೆ ಫ್ಲಿಪ್ಕಾರ್ಟ್ ಅಮೆಜಾನ್ ಅಂತರ ಆದ ಸ್ಟೋರೇಜ್ಗಳಲ್ಲಿ ಸ್ಟೋರೇಜ್ ಆ್ಯಪ್ಗಳಲ್ಲಿ ಸಿಗುತ್ತದೆ ಇದನ್ನು ನೀವು ಬೇಕಿದ್ದರೆ ತುಂಬಾ ಈಸಿಯಾಗಿ ಖರೀದಿಕೊಳ್ ಖರೀದಿ ಮಾಡಬಹುದು ಹಾಗೆ ಇದರ ಕ್ಯಾಮರಾ ಬಂದು ತುಂಬಾ ಚೆನ್ನಾಗಿದೆ ವೈಡ್ ಆ್ಯಂಗಲ್ ಮತ್ತು ಹತ್ರ ಏನಾದ್ರು ಫೋಟೊ ತೆಗಿಬೇಕಾದರೆ ತುಂಬಾ ಚೆನ್ನಾಗಿ ತೆಗೆಯಬೌದು ಇದ್ರ ಕ್ವ್ಯಾಲಿಟಿನು ತುಂಬಾ ಚೆನ್ನಾಗಿದೆ ಮತ್ತೆ ಇದ ಒಂದು ಆ್ಯಪಿನಿಂದ ಇನ್ನೊಂದು ಆ್ಯಪಿಗೆ ಜಂಪ್ ಆಬೇಕಾದ್ರೆ ಏನು ಲ್ಯಾಗ್ ಹೊಡಿಯೋದಿಲ್ಲ ತುಂಬಾ ಚೆನ್ನಾಗಿದೆ ನನಗ್ ಅಂತೂ ತುಂಬ ಇಷ್ಟ ಆಯಿತು ಇದನ್ನು ಯೂಸ್ ಮಾಡಬೇಕಾದ್ರೆ ನನಗ್ ತುಂಬ ಇಷ್ಟ ಆಯಿತು ಧನ್ಯವಾದ